ಗ್ರಾಮಗಳಲ್ಲಿ ರೈತರ ಸಮಸ್ಯೆ ಹಲವಾರು ಇವೆ ಅಂದರೆ ಗ್ರಾಮಗಳಲ್ಲಿ ರೈತರು ಮಾಡುವಂಥ ಬೆಳೆಗೆ ಸರಿಯಾಗಿ ಮಳೆಯೂ ಬಾರದೆ ಹಾಗೂ ಅವರಿಗೆ ಬೇಕಾದಂತಹ ಹವಾಮಾನ ಇಲ ಹವಾಮಾನವೂ ಒಳ್ಳೆ ರೀತಿಯಲ್ಲಿ ಇರುವುದಿಲ್ಲ ಆರ್ಥಿಕ ಬೆಂಬಲ ಹವಾಮಾನದ ಬದಲಾವಣೆ ತಂತ್ರಜ್ಞಾನದಲ್ಲಿ ತುಂಬ ಕಷ್ಟ ಆ ಪ್ರಕಾರ ಸಣ್ಣ ರೈತರಿಗೆ ಈ ಬೇಕಾದಂತಹ ಈ ಸಲ ಈ ಈ ಹವಾಮಾನ ಅನುಕೂಲ ಆಗದಿರುವುದರಿಂದ ತುಂಬ ಕಷ್ಟ ಜೀವನ ತೆಗೆಸುವುದು ಆ ಪ್ರಕಾರ ಅದರಿಂದ ಗ್ರಾಮದ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂದರೆ ನೆರೆ ನೆರೆ ಭೀತಿ ಇನ್ನಿತರ ಹಲವಾರು ಜಾ ಬಾ ದಿ ವೈ ವೈಪರೀತ್ಯದಿಂದಾಗಿ ಏನು ಹವಾಮಾನ ಬದಲಾವಣೆಯಿಂದ ಈಗ ನಮಗೆ ತುಂಬ ಕಷ್ಟ ಆಗ್ತದೆ ತಂತ್ರಜ್ಞಾನದ ನೆರವು ಇರುವುದರಿಂದ ಅದು ಸ್ವಲ್ಪ ನಮಗೆ ಉಪಯುಕ್ತವಾಗಿದೆ ಆದ್ದರಿಂದ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡುವುದೆಂದರೆ ಕೂಡ ಅದು ಕಷ್ಟ ಅಂದರೆ ಮಾಡಿದಂಥ ಬೆಳೆ ನಮಗೆ ತಿನ್ನು ಕೈಗೆ ಬಂದಾಗ ತಿನ್ನಲಿಕ್ಕೆ ಆಗುವುದಿಲ್ಲ ಅಂದರೆ ಬೆಳೆ ನಾಶ ಆಗಿ ಹೋಗ್ತದೆ ಅಂದರೆ ಹವಾಮಾನ ಅನ್ ಅನಾನುಕೂಲದಿಂದ ಈ ಬೆಳೆಯು ನಾಶ ಆಗಿ ನಮಗೆ ಹಲವಾರು ಈ ಇದರಿಂದಾಗಿ ನಮಗೆ ತುಂಬ ಕಷ್ಟ ಆದ್ದರಿಂದ ಹವಾಮಾನ ಬದಲಾವಣೆ ಆದರೆ ಅದರಲ್ಲಿ ಕೀಟ ನಾಶ ಕೀಟಗಳು ಜಾಸ್ತಿ ಅದರಲ್ಲಿ ಏನೂ ಒಂದು ಕೀಟಗಳು ಉತ್ಪತ್ತಿಯಾಗಿ ಅದನ್ನು ಬೆಳೆಯನ್ನ ಹಾಳು ಮಾಡ್ತದೆ ಹಾಗೆಯೇ ನೀರಿನ ಸಮಸ್ಯೆ ತುಂಬ ಕಷ್ಟ ಅಂದರೆ ನೀರಿನಲ್ಲಿ ಮಳೆ ಬಾರದಿದ್ದರೆ ನಮಗೆ ನೀರಿಲ್ಲ ನೀರಿಲ್ಲದಿದ್ದರೆ ಮಳೆಯಿಲ್ಲ ಅಂಥ ಅನಾನುಕೂಲ ಆಗಿರೋದರಿಂದ ಹವಾಮಾನ ಬದಲಾವಣೆಯಿಂದ ನಮಗೆ ತುಂಬ ಈ ರೈ ಸಣ್ಣ ರೈತರಿಗೆ ತುಂಬ ಕಷ್ಟ ಅಂದರೆ ಅವರಿಗೆ ಮಾಡಿದಂಥ ಬೆಳೆ ಅದು ಕ ಕೈಗೆ ಎಟುಕದಿದ್ದ ಹಾಗೆ ಮಾಡುವಂಥ ಪರಿಸ್ಥಿತಿ ಆಗ ಹಾಗಿರುವಾಗ ಹಲವಾರು ವಿಧ ವಿಧದಲ್ಲಿ ನಾವು ಏನನ್ನು ಮಾಡಿಕೊಂಡು ಜಾ ಮಾಡಿಕೊಂಡು ಬಂದರೂ ಕೂಡ ಅದು ನಮಗೆ ಅನಾನುಕೂಲವಾಗಿರೋದರಿಂದ ನಮಗೆ ತಂತ್ರಜ್ಞಾನದ ನೆರವಿನಿಂದ ಈಗ ಸ್ವಲ್ಪ ಮಟ್ಟಿಗೆ ನಾವು ರೈತರು ಅದನ್ನು ಉಪಯೋಗಿಸಿಕೊಂಡು ಬರ್ತಾಯಿದ್ದೇವೆ ಅಂದರೆ ನಮಗೆ ಉಳುಮೆ ಮಾಡುವುದಕ್ಕೂ ತಂತ್ರಜ್ಞಾನ ಬೇಕು ಹಾಗೆಯೇ ಅದನ್ನು ಬೆಳೆಸಿದ ಬೆಳೆಯನ್ನು ಕಟಾವು ಮಾಡಲಿಕ್ಕು ಕೂಡ ತಂತ್ರಜ್ಞಾನದಿಂದ ನಾವು ನೆರವು ಪಡೆದುಕೊಂಡು ನಮಗೆ ಸ್ವಲ್ಪ ಅದರ ಉಪಯೋಗ ಮತ್ತು ತುಂಬ ಆಗ್ತಾಯಿದೆ ಅಂದರೆ ಇದು ಮುಂಚಿನ ಕಾಲದಲ್ಲಿ ನಮಗೆ ಬೇಕಾದ ಹಾಗೆ ನಮ್ಮ ಈ ಜಾ ಮ ನಮಗೆ ಜಾಗದಲ್ಲಿ ಹಲವಾರು ವಿಧ ನಮಗೆ ಬಡ ಬಡ ಮಕ್ಕಳು ಜೀವನ ತೆಗೆಯುವುದಕ್ಕಾಗಿ ಕೊಯ್ಲಿಗೆ ಬರ್ತಾರೆ ಆಗ ಕೊಯ್ಲಿಗೆ ಬರುವಾಗ ಒಳ್ಳೆ ರೀತಿಯಲ್ಲಿ ನಮ್ಮ ಬೆಳೆ ತೆಗಿತಾ ಇದ್ದೆವು ಆದರೆ ಈಗ ನಮಗೆ ಈ ತಂತ್ರಜ್ಞಾನ ಬಳಸಿದ್ದರು ಕೂಡ ನಮಗೆ ಅದು ಉಪಯುಕ್ತವಾಗಿ ಆಗುವುದಿಲ್ಲ ಅಂದರೆ ಮುಂಚಿನ ಈಗ ಯಾರೂ ನಮಗೆ ಕೂಲಿ ಕೆಲಸಕ್ಕೆ ಯಾರೂ ಬರುವುದಿಲ್ಲ ಅಂದರೆ ಈ ಕೆ ಕೂಲಿ ಕೆಲಸ ಮಾಡಿಕೊಂಡು ನಮಗೆ ಇದು ಅದನ್ನು ಮ ಬೆಳೆಯನ್ನು ತೆಗೆಯಲಿಕ್ಕೂ ಆಗುವುದಿಲ್ಲ ಅಂದರೆ ಬೆಳೆ ಅದರ ಇದು ಬೆಂ ಬೆಲೆ ಜಾಸ್ತಿ ಆಗ್ತಾಯಿದೆ ಹಾಗಿರುವಾಗ ನಮಗೆ ತುಂಬ ಕಷ್ಟ ಹಾಗೆ ನಾವು ಆ ತಂತ್ರಜ್ಞಾನದ ನೆರವಿನಿಂದ ಈಗ ತುಂಬ ಉಪಯುಕ್ತವಾದ ಸಲಕರಣೆಗಳನ್ನು ಮಾಡಿಕೊಂಡು ನಮಗೆ ಬೇಕಾದ ಹಾಗೆ ಬೆಳೆಯನ್ನು ಬೆಳೆಸಿಕೊಂಡು ಬರ್ತಾಯಿದ್ದೇವೆ ಹಾಗೆಯೇ ನಮ್ಮ ಬೆಳೆ ನಾ ನಾಲ್ಕು ತಿಂಗಳವರೆಗೆ ಮಾತ್ರ ನಾವು ಫಸಲು ತೆಗೆಯಬಹುದು ಆಮೇಲೆ ಜಾಸ್ತಿ ಆದರೆ ಅದೂ ನಮಗೆ ಅದರಲ್ಲಿ ಫಸಲು ಇದ್ದದ್ದು ಕೆಳ ಕೆಳಗಿನ ಮಟ್ಟದಿಂದ ಹೋದರೆ ಅದು ನೀರಿನಲ್ಲಿ ಮುಳುಗಿ ಹೋದರೆ ಅದಕ್ಕೆ ತಕ್ಕಂತೆ ನಾವು ಅದಕ್ಕೆ ಪರಿಹಾರ ನಮ್ಮ ರೈತರಿಗೆ ಸರಕಾರದಿಂದಲೂ ಸಿಗುವಂತೆ ಇಲ್ಲ ಹಾಗಿರುವಾಗ ನಾವು ಈ ನಮ್ಮ ಒಳ್ಳೆ ರೀತಿಯಲ್ಲಿ ನಮಗೆ ಬೇಕಾದ ಹಾಗೆ ನಾವು ಈಗ ಬೆಳೆಯನ್ನು ಬೆಳೆಸಿಕೊಂಡು ಬರ್ತಾಯಿದ್ದೇವೆ ಹಾಗೂ ಇದರಲ್ಲಿ ತುಂಬ ಸಣ್ಣ ರೈತರಿಗೆ ತುಂಬ ಅನಾನುಕೂಲ ಆಗಿರುವುದರಿಂದ ಈಗ ಬೆಳೆಯೇ ತುಂಬ ಕಡಿಮೆ ಮಾಡುವಂಥ ಈ ಕಾಲ ಸನ್ನಿಹಿತವಾಗಿದೆ ಅದಕ್ಕೆ ತಕ್ಕಂತೆ ನಮಗೆ ಬೇಕಾದ ನಮಗೆ ಬೆಳೆಗೆ ನಮಗೆ ಊಟಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡುವಂಥ ಈ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ